ಒಂದು ತರಕಾರಿ ಅಂಗಡಿಯನ್ನು ಹಾಕಿದ್ದೆ ಆ ತರಕಾರಿ ಅಂಗಡಿಯಲ್ಲಿ ಎಲ್ಲ ಥರದ ತರಕಾರಿಗಳನ್ನು ಇಟ್ಟಿದ್ದೆ ಆದರೆ ಎಲ್ಲ ತರಕಾರಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಮಾರಾಟ ಮಾಡಲಿಕ್ಕೆ ಒಂದು ತರಕಾರಿ ಅಂಗಡಿಯಲ್ಲಿ ಇಡ್ತಾ ಇದ್ದೆ ಒಂದು ಬೆಂಡೆ ನುಗ್ಗೆಕಾಯಿಯನ್ನು ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ತರಿಸಿ ಮಾರಾಟಕ್ಕಾಗಿ ಇಡ್ತಾ ಇದ್ದೆ ಆದರೆ ಅದು ಜಾಸ್ತಿ ಅಂದರೆ ಎರಡು ದಿನಗಳ ತನಕ ಏನಾಗೋದಿಲ್ಲ ಮತ್ತೆ ಅದು ಕೊಳೀತಾ ಬಂತು ಅದನ್ನು ನನಗೆ ಬಿಸಾಡುವ ಹೊರತು ಬೇರೆ ಯಾವುದೇ ಮಾರ್ಗಗಳು ಇರಲಿಲ್ಲ ಇದರಿಂದ ನನಗೆ ತುಂಬ ನಾನು ಒಂದು ಅಂಗಡಿಗೆ ತುಂಬ ಲಾಸಾಯಿತು ಆ ಲಾಸನ್ನು ನಾನು ಹೇಗೆ ಕಡಿಮೆ ಮಾಡ್ಲಿ ಮಾಡಿದೆ ಅಂದರೆ ನುಗ್ಗೆಕಾಯಿಯನ್ನು ನಾನು ಕಡಿಮೆ ಪ್ರಮಾಣದಲ್ಲಿ ಹಾಕಲಿಕ್ಕೆ ಶುರು ಮಾಡಿದೆ ಆಗ ಜನರೆಷ್ಟು ಬೇಕು ಅಷ್ಟೇ ತಕೊಂಡೋಗೋದು ಕೆಲವು ಜನ ಇವತ್ತು ತರಕಾರಿ ತಕೊಂಡೋಗ್ಲಿಕ್ಕೆ ಬಂದರೆ ಇನ್ನು ಮೂರು ನಾಲ್ಕು ದಿನ ಬರ್ತಾ ಇರಲಿಲ್ಲ ಹಾಗಾಗಿ ಆ ನುಗ್ಗೆಕಾಯಿಗಳು ಹಾಗೇ ಇಟ್ಟು ಇಟ್ಟು ಅದು ಕೊಳಿಲಿಕ್ಕೆ ಸ್ಟಾರ್ಟಾಯಿತು ಆದರೆ ನಾನು ಸ್ವಲ್ಪ ಪ್ರಮಾಣದಲ್ಲಿ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದಂದಿಂದ ನನಗೆ ಕೊಳೆಯುವ ಒಂದು ನುಗ್ಗೆಕಾಯಿಗಳ ಪ್ರಮಾಣ ಕಡಿಮೆ ಆಯಿತು ಇದರಿಂದ ನನ್ನ ಅಂಗಡಿಗೆ ಲಾಭ ಹೆಚ್ಚಾಯಿತು ಮತ್ತು ಲಾಸ್ಸ ತುಂಬ ಕಡಿಮೆ ಆಯಿತು ಯಾಕಂದರೆ ಕೊಳೆಯುವ ಕಡಿಮೆ ಕೊಳೆಯುವ ತರಕಾರಿಗಳು ಕಡಿಮೆ ಆಗಲಿಕ್ಕೆ ಸ್ಟಾರ್ಟಾಯಿತು ಹಾಗೇ ಕೊಳೆಯುವುದೊಂದು ಸಮಸ್ಯೆ ಒಂದು ಉಳಿ ಅಂದರೆ ಉಳೀತು ಮತ್ತೆ ಹೇಗೆ ಅಂದರೆ ಯಾವ ತರಕಾರಿಗಳನ್ನು ಜನರು ತಗೊಳ್ತಾ ಇರಲಿಲ್ಲ ಆ ತರಕಾರಿಗಳನ್ನು ನಾನು ನನ್ನ ಅಂಗಡಿಯಲ್ಲಿ ಇಡೋದನ್ನು ಕಡಿಮೆ ಮಾಡಿದೆ ಇದರಿಂದ ನನ್ನ ಬಿಸ್ನೆಸ್ ಸ್ವಲ್ಪ ಇಂಪ್ರೂ ಆಯಿತು ಒಂದು ಉನ್ನತ ಮಟ್ಟದಕ್ಕೆ ಮಟ್ಟಕ್ಕೆ ಹೋಯಿತು ಲಾಸ್ ಸ್ವಲ್ಪ ಕಡಿಮೆ ಆಗ್ತಾ ಬಂತು